ಎಲ್ಲರಿಗೂ ನಮಸ್ಕಾರ ರೀ ನಾನು ಶ್ರುತಿ ಮಾತಾಡ್ತಾ ಇರೋದು ನಾನು ಇವಾಗ ಮಾತಾಡೋ ವಿಷಯ ವಿದ್ಯುತ್ ಬಗ್ಗೆ ನಮಗೆ ಎಂಟು ಗಂಟೆ ಟೈಮ್ಗಿಂತ ಹೆಚ್ಚಾಗಿ ವಿದ್ಯುತ್ ಯೂಸ್ ಮಾಡ್ತೀವಿ ಅನಿಸುತ್ತೆ ನಮಗೆ ದಿನ್ದಲ್ಲಿ ಟ್ವೆಂಟಿ ಟೂ ಅವರ್ಸ್ ಆದರೂ ಟೌನಲ್ಲಿ ಇರೋದರಿಂದ ವಿದ್ಯುತ್ ಇದ್ದೇ ಇರುತ್ತೆ ಕೆಲವೊಂದು ಸಲ ಅಂದರೆ ಹಳ್ಳಿಗಳಲ್ಲಿ ಆ ಟೈಮಲ್ಲಿ ಹೋದಾಗ ವಿದ್ಯುತ್ ಸಂಪರ್ಕ ಕಡಿಮೆ ಇರುತ್ತೆ ಅಲ್ಲಿ ಕೆಲ್ವೊಂದು ಮಿಂಟ್ ಟೈಮ್ಸ್ ಕೊಟ್ಟಿರ್ತಾರೆ ಟೂ ಅವರ್ಸ್ ಮಧ್ಯೆ ಮತ್ತೆ ಹೋಗುತ್ತೆ ಬರುತ್ತೆ ಆ ಥರ ಆಗ್ತನೇ ಇರುತ್ತೆ ಹಳ್ಳಿ ಲೈಫಲ್ಲಿ ಅದು ಕಷ್ಟ ಅನಿಸುತ್ತೆ ಯಾಕೆ ಅಂತಂದರೆ ನಮ್ಮ ನಮ್ಗೆ ಹೈಡ್ಯಾ ಇರೋಲ್ಲ ಇಲ್ಲ ಟೌನಿಂದ ಹಳ್ಳಿಗೆ ಹೋಗಿರ್ತಿವಿ ಅವಾಗ ಒಂದೇ ಸಲ ಕರೆಂಟ್ ಹೋಗುತ್ತೆ ಆ ಥರ ಏನೂ ಪ್ರಿಪೇರ್ ಆಗಿರೋಲ್ಲ ನಾವು ಫಸ್ಟೇ ಹೌದಲ್ಲವಾ ಇವಾಗ ಮನೆಯಲ್ಲಿ ಒಂದು ಸಾಂಬಾರು ಮಾಡಿ ಹಾಕ್ತಾರೆ ಸಾಂಬಾರು ಮಾಡಕ್ಕೆ ಏನಾದರೂ ಹೇಳಿರ್ತಾರೆ ಖಾರಕ್ಕೆ ಹಾಕೋ ಬೇಕು ಯಾವಾಗಲೋ ಮಾಡಿದರಾಯ್ತು ಆ ಥರವೇ ಮೆಂಟಲಿಟಿ ಇರುತ್ತೆ ಅವಾಗ ಯಾಕೆಂದರೆ ನಾವು ಆಲ್ರೆಡಿ ಕರೆಂಟ್ ಇರೋದಕ್ಕೆ ವಿದ್ಯುತ್ ಇರೋದಕ್ಕೆ ಅಡ್ಜಸ್ಟ್ ಆಗಿರ್ತೀವಿ ಕ ವಿದ್ಯುತ್ ಇಲ್ದಲೇ ಇರೋ ಜೀವನನ ಕಳಿಯೋದು ಸ್ವಲ್ಪ ಕಷ್ಟವೇ ಆಗಿರುತ್ತೆ ನಾವು ಆವಾಗ ಖಾರ ಆಡ್ಸೋಕ್ಕೆ ಹೋದಾಗ ವಿದ್ಯುತ್ ಇಲ್ಲ ಅಂತಂದಾಗ ಮಿಕ್ಸಿ ಹಾನ್ ಆಗ್ಲಿಲ್ಲಂದ್ರೆ ಅದು ನಮಗೆ ಏನೋ ಒಂಥರ ಮಾನಸಿಕ್ವಾಗಿ ಹಿಂಸೆ ಆದಂಗೆ ಅನಿಸುತ್ತೆ ಇದು ನನ್ನ ಪ್ರಕಾರ ನಿಜ ಯಾವಾಗಲೂ ಇಲ್ಲ ಅಂತಂದರೆ ಏನು ಅಂತಾರೆ ಖಾರ ಆಡ್ಸೊ ಕಲ್ಲನ್ನ ತೊಳೀಬೇಕು ಅದನ್ನು ವಾಶ್ ಮಾಡಿ ಅಷ್ಟೊಂದು ತಾಳ್ಮೆ ಇವಾಗಿನ ಅಂಥೋರ್ಗಂತೂ ಇರೋದೆ ಇಲ್ಲ ಅನಿಸುತ್ತೆ ಅವಾಗ ಬೇಜಾರು ಅನಿಸ್ತಾ ಇರುತ್ತೆ ವಿದ್ಯುತ್ ಕಟ್ ಮಾಡಿರ್ತಾರಲ್ಲ ಅಂಥವ್ರ ಮೇಲೆ ಅದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ನನಗೆ ಆಮೇಲೆ ವಿದ್ಯೂ ಟೌನಲ್ಲಿ ಹೇಳ್ಬೇಕು ಅಂದರೆ ಇವಾಗ ಎಲ್ಲರ ಮನೆಯಲ್ಲೂ ವಾಷಿಂಗ್ ಮೆಷಿನ್ಸ್ ಇರುತ್ತೆ ವಾಷಿಂಗ್ ಮೆಷಿನ್ಸ್ಗೆ ಆಲ್ರೆಡಿ ಬಟ್ಟೆ ಹಾಕಿರ್ತೀರಿ ಅವಾಗ ಏನಾಗುತ್ತೆ ಕರೆಂಟ್ ಹೋಗಿರುತ್ತೆ ವಿದ್ಯುತ್ ಹೋಗಿರುತ್ತೆ ಇನ್ನೇನು ಬಟ್ಟೆ ತೆಗೆದು ಒಣ್ಗಾಕ್ಬೇಕು ನೆಕ್ಸ್ಟ್ ಅಲ್ಲಿ ಏನು ಮೆಷಿನಿಂದ ಆನ್ ಆಫ್ ಆಗಿರುತ್ತೆ ತೆಗೆದು ಒಣ್ಗಾಕೋ ಅಷ್ಟೊತ್ತಿಗೆ ಅದು ಏನು ಕುಕ್ ಆಗಿರೋಲ್ಲ ಏನು ವಾಶ್ ಆಗಿರೋಲ್ಲ ಸಾರಿ ಕುಕ್ ಅಂತ ಹೇಳ್ದೆ ವಾಶ್ ಆಗಿರೋಲ್ಲ ಆ ಬಟ್ಟೆನ ತೆಗೆದು ನಮ್ಗೆ ಒಣ್ಗಾಕೋಕೂ ಆಗೋಲ್ಲ ಇವಾಗ ಡ್ಯೂಟಿಗೆ ಹೋಗಕ್ ಟೈಮ್ ಆಗಿರುತ್ತೆ ಅವತ್ತಿಂದು ತೆಗೆದು ಒಣ್ಗಾಕೋದ್ರೆ ನಮಗೆ ಈಝಿ ಆಗುತ್ತೆ ಬಂದು ಮಾಡುವಷ್ಟು ಫೇಶನ್ಸ್ ಇರೋಲ್ಲ ನಿದ್ದೆ ಮೂಡಾಗಿ ಇರುತ್ತೆ ಅಲ್ಲೇ ಟಯರ್ಡ್ ಆಗಿರುತ್ತೆ ಅಲ್ಲಿಂದ ಇಲ್ಲಿಗೆ ಬಂದು ಅವಾಗ ಬಟ್ಟೆ ವಾಶ್ ಮಾಡಿ ಅದನ್ನು ಎತ್ತಾಕೋಂಥ ಪರಿಸ್ತಿತಿಲಿ ಅಂತೂ ನಾವಿರೋಲ್ಲ ಅನಿಸುತ್ತೆ ಆ ಟೈಮಲ್ಲೂ ನನಗೆ ವಿದ್ಯುತ್ತು ಏನು ತೆಗೆದಿರೋದು ಬೇಜಾರು ಅನಿಸುತ್ತೆ ಆಮೇಲೆ ಬೇಸಿಗೆ ಕಾಲದಲ್ಲಿ ಯಾವಾಗಲೂ ಫ್ಯಾನಿಗೆ ಎಡಿಟ್ ಆಗೇ ಇರ್ತೀವಿ ಇವಾಗಿನವ್ರಿಗಂತೂ ರಾತ್ರಿ ನಿದ್ದೆ ಬರಬೇಕು ಅಂದರೆ ಸೆಖೆ ಆಗ್ತಾ ಇರುತ್ತೆ ಅದ್ರ ಮಧ್ಯದಲ್ಲಿ ಫ್ಯಾನ್ ಆವಶ್ಯಕತೆ ಇದ್ದೇ ಇರುತ್ತೆ ಫ್ಯಾನ್ ಬೇಕು ಅನಿಸ್ದಾಗ ವಿದ್ಯುತ್ ತೆಗ್ದು ಇರ್ತಾರೆ ಆ ಟೈಮಲ್ಲಂತೂ ಬ್ಯಾಡ್ ಎಕ್ಸ್ಪಿರೆನ್ಸ್ ಅದೊಂದು ಕೆಟ್ಟ ಪರಿಣಾಮ ಅನಿಸುತ್ತೆ ವಿದ್ಯುತ್ ಕಡಿತ ಮಾಡೋ ಮಾಡಿರೋದು ಆಮೇಲೆ ಈಗ ಮೊಸ್ಕಿಟೋಸ್ ಮೊಸ್ಕಿಟೋಸ್ಗೂ ಎಲ್ಲರೂ ಯೂಸ್ ಮಾಡೋದೇ ಏನನ್ನು ಯೂಸ್ ಮಾಡ್ತಾರೆ ಹೇಳಿ ಯಾವಾಗಲೂ ಹಾಲ್ ಔಟು ಹಾಲ್ ಔಟೇ ಎಲ್ಲ ಔಟ್ ಮಾಡುತ್ತೆ ಮೊಸ್ಕಿಟೋಸನ್ನ ಅಂತ ಅದನ್ನು ಯೂಸ್ ಮಾಡಬೇಕು ಅಂದರೆ ಅದಕ್ಕೂ ಕರೆಂಟ್ ಬೇಕೇ ಬೇಕು ಅದು ಇಲ್ಲಾಂದರೆ ಸೊಳ್ಳೆ ಕಚ್ಚೋ ಸಾಧ್ಯತೆ ಇರುತ್ತೆ ಅದರಿಂದ ಮತ್ತೆ ಕಾಯಿಲೆ ಹೋಗೊ ಸಾಧ್ಯತೆ ಇರುತ್ತೆ ಅದರಿಂದ ಮಲೇರಿಯ ಅದು ಇದು ಏನೇನೊ ಹೇಳ್ತಾರೆ ಡಾಕ್ಟ್ರು ಹೋದರೆ ಅವಾಗಲೂ ಅದು ಕರೆಂಟಿಂದಲೇ ದುಷ್ಪರಿಣಾಮ ಅನಿಸುತ್ತೆ ನೆಕ್ಸ್ಟ್ ಇಲ್ಲಾಂದರೆ ಸೊಳ್ಳೆಗೆ ಹಾಲ್ ಔಟ್ ಇಲ್ಲಾಂತಂದರೆ ಏನು ಬ್ಯಾಟ್ ಏನು ಸೊಳ್ಳೆ ಬ್ಯಾಟ್ ಮೊಸ್ಕಿಟೋಸ್ದು ಬ್ಯಾಟ್ ಬರುತ್ತಲ್ಲ ಅದನ್ನೂ ಚಾರ್ಜೇ ಹಾಕ್ಬೇಕು ಅದು ಚ ಅದಕ್ಕೂ ಚಾರ್ಜ್ ಇಲ್ಲಾಂದರೆ ಅದೂ ವರ್ಕ್ ಆಗೋಲ್ಲ ಅದಕ್ಕೂ ವಿದ್ಯುತ್ ಬೇಕೇ ಬೇಕು ನಾ ಆಲ್ಮೋಸ್ಟ್ ಎಲ್ಲರೂ ವಿದ್ಯುತ್ತಿಗೆ ಅಡಿಟ್ ಆಗಿದ್ದೀವಿ ಅದು ಇಲ್ಲಾಂದರೆ ನಮ್ಗೆ ಏನೂ ಮಾಡೋಕ್ಕೇ ಬರೋಲ್ಲ ಆ ಥರ ಹಾಗಾಗಿ ಅಂದರೆ ನಮ್ಮ ಜಾಸ್ತಿ ಹೆಚ್ಚು ಗಂಟೆಗಳ ಕಾಲ ಕಾ ಏನು ವಿದ್ಯುತ್ತು ಇರೋದು ಒಳ್ಳೆಯದು ಅನಿಸುತ್ತೆ ನಮ್ಮ ಜೀವ್ನದ ಜೀವನದ ಮೇಲೆ ವಿವಿಧ ರೀತಿಯ ಉದ್ಯೋಗದ್ದಾಗಿರಲಿ ಯಾವುದೇ ವಿಷಯಗಳೆಗಳೇ ಆಗಲಿ ವಿದ್ಯುತ್ ಅತಿ ಆವಶ್ಯಕವಾದ ಪಾರ್ಟ್ ಆಗಿದೆ ಟು ಇವತ್ತಿನ ಕಾಲದಲ್ಲಿ ಇದಿಲ್ಲ ಅಂದರೆ ಹೆಚ್ಚಿಂದು ಕೆಟ್ಟ ಪರಿಣಾಮಗಳೇ ಬೀರುತ್ತೆ ಹಂಗಾಗಿ ಆಮೇಲೆ ಇನ್ನೂ ಚಿಕ್ಕ ಚಿಕ್ಕ ಪಾಪುಗಳೇ ಇರುತ್ತೆ ಅಂಥದ್ದು ಅಂಥವಕ್ಕೆ ಏನು ಬಂದಿರುತ್ತೆ ಹುಟ್ದಾಗ ಏನಂತಾರೆ ಅದು ಜಾಂಡಿಸ್ ಅಂತ ಅದನ್ನು ಕರೆಂಟಲ್ಲಿ ಇಡೋದು ಆ ಥರದ್ದು ಅವಕ್ಕೆ ಎಲ್ಲ ರೀತಿ ಎಲ್ಲದಕ್ಕೂ ಏನು ವಿದ್ಯುತ್ ಬೇಕೇ ಬೇಕು ಇವಾಗ ನೆಕ್ಷ್ಟು ಏ ಸಿದು ಆಗಿರ್ಬೌದು ಫ್ಯಾನ್ಗೆ ಆಗಿರ್ಬೌದು ಇವಾಗ ಇನ್ನೂ ಸ್ಪೆಷಲ್ ಮುಂದೆ ಹೋಗಿದೆ ಗಾಡಿಗಳೆಲ್ಲ ಎಲೆಕ್ಟ್ರಾನಿಕ್ ಬರ್ತಿದೆ ಬೈಕ್ ಆಗಿರ್ಬೌದು ಕಾರ್ ಆಗಿರ್ಬೌದು ಅದು ಅವುನ್ ಚಾರ್ಜ್ ಮಾಡಬೇಕು ಅಂತಂದರೂ ಕರೆಂಟ್ ಆವಶ್ಯಕವಾಗಿ ಇರುತ್ತೆ ಹಳ್ಳಿ ಜೀವನ್ದಲ್ಲಿ ಅದು ಕಷ್ಟ ಅನಿಸುತ್ತೆ ಕರೆಕ್ಟ ಟೈಮಿಗೆ ಎಂಟು ಗಂಟೆ ಆ ಥರ ಎಲ್ಲ ಕೊಟ್ಟಿರ್ತಾರೆ ನಾವು ಡ್ಯೂಟಿಯಿಂದ ಬಂದಿರ್ತೀವಿ ಅವಾಗ ಚಾರ್ಜ್ ಹಾಕ್ಕೋಬೇಕು ಅವಾಗ ಕರೆಂಟ್ ಇರೋಲ್ಲ ಇಲ್ಲ ಡ್ಯೂಟಿಗೆ ಹೋಗ್ಬೇಕಾಗಿರುತ್ತೆ ನಾವು ಏನು ಏನು ಏನು ಕೆಲಸದ ಗಡಿಬಿಡಿಯಲ್ಲಿ ನಾವು ಚಾರ್ಜ್ ಹಾಕೊದ್ನ ಮರ್ತಿರ್ತೀವಿ ನಾವು ಹೋಗೋ ಟೈಮಲ್ಲೇ ಅವಾಗ ಆನ್ ಮಾಡ್ಕೊಳ್ಳೋಣ ಅಂದರೆ ಅವಾಗ ಕರೆಂಟ್ ಇರೋಲ್ಲ ಅದು ಎಲೆಕ್ಟ್ರಿಕಲ್ ಸ್ಕೂಟಿ ತಗೊಳ್ಳೋದ್ರಿಂದ ಅಥವಾ ಕಾರು ಆ ಥರ ತಗೊಳ್ಳೋದ್ರಿಂದ ಅದು ನಿಮ್ಗೆ ನಿಜವಾಗ್ಲೂ ಯಾವಾಗಲೂ ಏನು ವಿದ್ಯುತ್ ಇಲ್ಲಾಂತ ಅಂದರೆ ಬೇಜಾರು ಬೇಜಾರು ಆಗೋಂಥ ಸಂಗತಿಯೇ ಅದು ವಿದ್ಯುತ್ ಕಡಿತ ವಿದ್ಯುತ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ವಿದ್ಯುತ್ ಕಡಿತ ನಮ್ಮ ಮೇಲೆ ಹೆಂಗ್ ಪರಿಣಾಮ ಬೀರಿದೆ ಅಂದರೆ ನಿಜ ನಾವು ಊಟ ಇಲ್ಲ ಅಂದರೂ ಇರ್ಬೌದು ಏನೋ ಬಹುಶಃ ಇವಾಗ ವಿದ್ಯುತ್ ಇಲ್ಲಾಂದರೆ ಇರೋಕ್ಕಾಗಲ್ಲ ಟೈಮ್ ಪಾಸ್ ಮಾಡಬೇಕು ಅಂದರೆ ಮೊಬೈಲು ಮೊಬೈಲ್ಗೆ ಚಾರ್ಜ್ ಹಾಕಬೇಕು ಅಂದರೆ ಅದಕ್ಕೂ ಕರೆಂಟ್ ಬೇಕು ನೆಕ್ಸ್ಟ್ ಟಿವಿ ಟಿವಿ ನೋಡಬೇಕು ಅಂದರೂ ಅದಕ್ಕೂ ಕರೆಂಟ್ ಬೇಕು ಇಲ್ಲ ಮಕ್ಕಳಿಗೆ ವಿಡಿಯೋ ಗೇಮ್ಸು ಗೇಮ್ಸ್ ಅದು ಅದನ್ ಹಾಕ್ಕೊಡ್ಬೇಕು ಅಂದರೂ ಅದಕ್ಕೂ ಕರೆಂಟ್ ಬೇಕು ಎಲ್ಲ ಅಟೊಮೆಟಿಕ್ಕಾಗಿ ಈಗ ವಿದ್ಯುತ್ತಿಗೆ ಎಲ್ಲರೂ ಅಡಿಟ್ ಆಗಿದ್ದೀವಿ ಅನಿಸುತ್ತೆ ಡ್ರಗ್ಸ್ಗಿಂತ ಹೆಚ್ಚಿನದು ಅನಿಸುತ್ತೆ ಇದು ಆಮೇಲೆ ಇನ್ನೇನು ಹೇಳ್ಬೌದು ವಿದ್ಯುತ್ ಬಗ್ಗೆ ಅದೇ ಏನು ವಿದ್ಯುತ್ ಇಲ್ಲ ಅಂದರೆ ಏನೂ ಇಲ್ಲ ಅನ್ನೋ ಥರ ಆದರೆ ಇದು ಬಹುಮುಖ್ಯ ಗಾಳಿ ಗಾಳಿ ಬಿಟ್ಟರೂ ಇವಾಗ ಏನು ವಿದ್ಯುತ್ ಆವಶ್ಯಕ್ವಾಗಿ ಇದ್ದೇ ಇರಬೇಕು ಅನ್ನೋ ಥರ ಹಾಗಿದರೆ ಇಲ್ಲಾಂದರೆ ನೆಕ್ಸ್ಟ್ ಡ್ಯೂಟಿಗೆ ಹೋಗೋರ್ಗೆ ಐರನ್ ಮಾಡಬೇಕು ಐರನ್ ಬಾಕ್ಸ್ ಅದಕ್ಕೂ ಏನು ಚಾ ಏನು ಕರೆಂಟ್ ಇರಲೇ ಬೇಕು ನೆಕ್ಸ್ಟು ಇವಾಗ ಸ್ನಾನ ಮಾಡ್ಬೇಕು ಸ್ನಾನ ಮಾಡ್ಬೇಕು ಅದು ಗೀಝರು ಅದನ್ನೂ ಕರೆಂಟಿಂದಲೇ ಕಂಡು ಹಿಡ್ದಿದಾರೆ ಅದಕ್ಕೂ ಏನು ವಿದ್ಯುತ್ ಬೇಕೇ ಬೇಕು ನೆಕ್ಸ್ಟ್ ಅಲ್ಲಿಂದ ಏನು ಏನಾದರೂ ತಿಂಡಿ ಮಾಡ್ಕೊಂಡು ತಿಂತೀನಿ ಅಂದರೆ ಅದಕ್ಕೂ ಎಲೆಕ್ಟ್ರಿಕ್ ಸ್ಟವ್ಸ್ ಇಲ್ಲ ಅಂತಂದರೆ ಬಿಸಿ ನೀರು ಹಾಟ್ ವಾಟರ್ ಮಾಡ್ಕೊಂಡು ಹಾಟ್ ವಾಟರ್ ಹಾಟ್ ವಾಟರ್ ತಗೊತೀವಿ ಅಂದರೆ ಅದು ಏನನೋ ಎಲೆಕ್ಟ್ರಿಕ್ದೇ ಬಂದಿದೆ ಅದು ಅದನ್ನು ತಂದು ಇಟ್ಕೊಂಡಿರ್ತಾರೆ ಅದೆಲ್ಲ ವೇಶ್ಟ್ ಅನ್ಸುತ್ತೆ ವಿದ್ಯುತ್ ಇಲ್ಲಾಂದರೆ ಏನೂ ವರ್ಕೇ ಆಗೋಲ್ಲ ಹಾನ್ ಟೈಮಿಗೆ ನಾವು ಡ್ಯೂಟಿಗೆ ಹೋಗೋ ಟೈಮಿಗೆ ಕರೆಂಟ್ ಕಡಿತ ಆಗಿದ್ದರೆ ಅದು ಅಷ್ಟು ಕೆಲ್ಸವೂ ಆಗೋಲ್ಲ ತಿಂಡಿ ಬ್ರೇಕ್ ಆಗುತ್ತೆ ವಾಟರ್ ಕುಡಿಯೋದು ಬ್ರೇಕ್ ಆಗುತ್ತೆ ಆಮೇಲೆ ಸ್ನಾನ ಮಾಡ್ ಬೇಕ್ ಬ್ರೇಕ್ ಆಗುತ್ತೆ ವಾಷಿಂಗ್ ಮೆಷಿನಲ್ಲಿ ಬಟ್ಟೆ ಹಾಕಿದ್ರೆ ಅದು ಅದೂ ಬ್ರೇಕ್ ಆಗುತ್ತೆ ನೆಕ್ಶ್ಟು ಅದೇ ಆಮೇಲೆ ಗಾಡಿ ಗಾಡಿಯದ್ದು ಚಾರ್ಜ್ ಆಗಿಲ್ಲಾಂದರೆ ಡ್ಯೂಟಿಗೆ ಹೋಗಕ್ ಅದೂ ಕಷ್ಟ ಆಗುತ್ತೆ ಒಟ್ನಲ್ಲಿ ಏನೇ ಆದ್ರೂ ವಿದ್ಯುತ್ ಬೇಕೇ ಬೇಕು ಅನ್ನೋ ಥರ ಆಗಿದ್ದೀವಿ ಹಂಗಾಗಿ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇದ್ರೂ ಅದೂ ಕಡ್ಮೆಯೇ ಅನಿಸುತ್ತೆ ನನ್ನ ಪ್ರಕಾರ ಯಾಕೆ ಅಂತಂದರೆ ಕಡಿಮೆ ಅಲ್ಲ ಇರೋದೇ ಟ್ವೆಂಟಿ ಫೋರ್ ಅವರ್ಸ್ ಅಷ್ಟು ದಿ ಅಷ್ಟೂ ಟೈಮ್ ಬೇಕೇ ಬೇಕು ಕರೆಂಟು ಯಾವ ಟೈಮಲ್ಲಾದರೂ ಇವಾಗೆಂತೂ ಏನು ನೈಟ್ ಡ್ಯೂಟಿಗಳಿರುತ್ತೆ ಯಾವಾಗಲೂ ಕಂಪ್ನಿಗಳು ಅಮೇರಿಕದ್ದು ಆ ಥರದ್ದೆಲ್ಲ ಜಾಯ್ನ್ ಆಗಿರೋ ಅಂಥವರಿಗೆ ನೈಟೇ ವರ್ಕ್ ಇರೋದರಿಂದ ನೈಟ್ ಹೊತ್ತು ಕರೆಂಟು ಆವಶ್ಯಕ್ವಾಗಿ ಬೇಕೇ ಬೇಕು ವಿದ್ಯುತ್ತು ಅಲ್ವಾ ಹಂಗಾಗಿ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗಲೂ ಕರೆಂಟ್ ಇರೋದೇ ಉತ್ತಮ ಅನಿಸುತ್ತೆ ಕಡಿತದ ಬಗ್ಗೆ ಬೇಜಾರು ಜಾಸ್ತಿಯೇ ಗೊತ್ತಿಲ್ಲ ಮುಂದೆ ಹೋಗ್ತ ಹೋಗ್ತ ಏನೇನು ಚೇಂಜ್ ಮಾಡ್ತಾರಂತ ಇವಾಗೇನು ಜಾಸ್ತಿ ಎಲೆಕ್ಟ್ರಿಕ್ ಗಾಡಿಗಳಿಂದ ಎಲೆಕ್ಟ್ರಿಕ್ ವಸ್ತುಗಳೇ ಜಾಸ್ತಿ ಇರೋದರಿಂದ ಬ್ಯಾಟ್ರಿ ಅದು ಇರ್ಬೌದು ಫೋನ್ಸ್ ಬ್ಯಾಟ್ರಿ ಆಗಿರ್ಬೌದು ಇನ್ನು ಟಾರ್ಚ್ ಆ ಥರದ್ದು ಯೂಸ್ ಮಾಡೋದಾಗಿರ್ಬೌದು ಎಲ್ಲದೂ ವಿದ್ಯುತ್ತಿಂದಲೇ ನಡೀತಿದೆ ಆಮೇಲೆ ಏನು ರೈತ್ರೂ ಸಹ ಯೂಸ್ ಮಾಡ್ಬೇಕಂದರೆ ಬೋ ಏನು ನೀರನ್ನ ಎತ್ತಕ್ಕೆ ಬೋರ್ವೆಲ್ ಯೂಸ್ ಮಾಡ್ತಾರೆ ಅದಕ್ಕೂ ಕರೆಂಟ್ ಬೇಕು ಆಮೇಲೆ ಹೊಳೆ ಪಕ್ಕ ಏನಾದರೂ ಇದ್ದರೆ ಮೋಟರ್ಸ್ಗಳನ್ನ ಯೂಸ್ ಮಾಡ್ತಾರೆ ಮೋಟರ್ ಆನ್ ಆಗಬೇಕು ಅಂದರೆ ಅದಕ್ಕೂ ವಿದ್ಯುತ್ ಬೇಕು ಹಂಗಾಗಿ ಟ್ವೆಂಟಿ ಫೋರ್ ಅವರ್ಸ್ ವಿದ್ಯುತ್ತನ್ನ ಕೊಟ್ರೇ ಜಾಸ್ತಿ ಲಾಭ ಅಂತ ಹೇಳಕ್ ಇಷ್ಟಪಡ್ತೀನಿ ತ್ಯಾಂಕ್ ಯು